ನಮ್ಮ ಹಳ್ಳಿ ಕಡೆಗೆ ಅಂತ ಬಂದರೆ ಹಲವಾರು ಕ್ರೀಡಾ ಕಂಪನಿಗಳು ಕಂಡುಬರುವುದಿಲ್ಲ ಆದರೆ ತಾಲೂಕು ಮಟ್ಟದಲ್ಲಿ ಕ್ರೀಡಾ ಕಂಪನಿಗಳು ಕಂಡುಬರುತ್ತವೆ ನಮ್ಮ ತಾಲೂಕು ಕ ತಾಲೂಕುಗಳಲ್ಲಿ ಕಂಡುಬರುವ ಕಂಪನಿಗಳು ದಯಾನಂದ್ ಕ್ರೀಡಾ ಕಂಪನಿ ಹಾಗೆ ಸ್ಫೂರ್ತಿ ಕ್ರೀಡಾ ಕಂಪನಿ ಹಾಗೆ ಸರಸ್ವತಿ ಕ್ರೀಡಾ ಕೊಂ ಕಂಪನಿ ಮತ್ತು ರಾಜ್ಯ ಮಟ್ಟದಲ್ಲಿ ಕಂಡುಬರುವಂಥ ಹಲವಾರು ಉತ್ತಮ ಆಟಗಾರರಿಂದ ರಚಿಸಲ್ಪ್ ರಚಿಸಲ್ಪಡುವ ಕಂಪನಿಗಳು ಇವೆ ಪ್ರತೀ ಕಂಪನಿಯಲ್ಲಿ ಪ್ರತಿಯೊಂದರಲ್ಲು ಸಹ ಹಲವಾರು ಹಲವಾರು ಕ್ರೀಡೆಗಳನ್ನು ಆಡಿಸುತ್ತಾರೆ ಪ್ರತಿಯೊಂದು ಕ್ರೀಡೆಗು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ ಆ ವೈಶಿಷ್ಟ್ಯತೆಗೆ ತಕ್ಕಂತೆ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹಾಗು ರಾಷ್ಟ್ರ ಮಟ್ಟಕ್ಕೆ ತಲುಪಲು ಸಾಧ್ಯವಾಗುತ್ತದೆ ಉದಾಹರಣೆಗ್ ಒಂದು ಕ ಕ್ರಿಕೆಟನ್ನು ತೆಗೆದುಕೊಂಡಾಗ ಆ ಕ್ರಿಕೆಟಿನಲ್ಲಿ ಇಷ್ಟು ಜನ ಪ್ಲೆಯರ್ಸ್ ಇರಬೇಕು ಇಷ್ಟು ಜನರಿಂದ ಆಡಿ ಇಷ್ಟು ಜನರು ಬ್ಯಾಟಿಂಗ್ ಬೇಕು ಇಷ್ಟು ಜನ ಆಲ್ರೌಂಡ್ರು ಬೇಕು ಇಷ್ಟು ಜನ ಬೌಲರ್ಸ್ ಬೇಕಂತ ತೆಗೆದುಕೊಳ್ಳಬೇಕಾಗುತ್ತದೆ ಟೋಟಲ್ಲಾಗಿ ಇಷ್ಟು ಜನ ಹನ್ನೊಂದು ಪ್ಲೇಯರ್ ಅಥ್ವ ಹಿಂಗೆ ಎಕ್ಸ್ಟ್ರಾ ಪ್ಲೇಯರ್ಸ್ ತೆಗೆದುಕೊಂಡು ಹನ್ನೊಂದು ಜನ ಇರಬೇಕೆಂದು ತಿಳಿಸುತ್ತಿದೆ ಒಂದು ಉದಾಹರ್ಣೆ ಚೆಸ್ಸನ್ನು ತೆಗೆದುಕೊಂಡಾಗ ಚೆಸ್ ಅಲ್ಲಿ ಬರಿ ಇಬ್ಬರೇ ವ್ಯಕ್ತಿಗಳು ಬರುತ್ತಾರೆ ಒಬ್ಬ ಆಡುವವನು ಇನ್ನೊಬ್ಬ ಎದುರಾಳಿ ಎದುರಾಳಿಯನ್ನು ಸೋಲಿಸಿದರೆ ಅವನು ಉತ್ತಮ ಮಟ್ಟಕ್ಕೆ ಹೋಗುತ್ತಾ ರಾಜ್ಯ ತಾಲೂಕು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತಲುಪಲು ಸಾಧ್ಯವಾಗುತ್ತದೆಂದು ತಿಳಿಸಬಹುದು